ಹಾಂ ಹೇಳಿ

ಆಂ ಹೌದೂ ಯಾವ ಥರ್ದು ಬೇಕು ನಿಮ್ಗೆ ಈಗ ಆ ಥರದ್ದು ಜಾಸ್ತಿ ರೇಟ್ ಇರೋದರಿಂದ ಈಗ ಅದು ಆಗ್ತಾ ಇಲ್ಲ ಅದು ಸ್ವಲ್ಪ ರೇಟ್ ಜಾಸ್ತಿಯಾಗಿ ಅದು ನಿಂತು ಹೋಗೈತೆ ನಮ್ಮಲ್ಲಿ ಬೆಳೆಯತಕ್ಕಂಥದ್ದು ಮಾಮೂಲಿ ಏಲಕ್ಕಿ ಬಾಳೆಹಣ್ಣು ರಸ ಬಾಳೆಹಣ್ಣು ಇದು ಯಾವ್ದಾದ್ರು ಬೇಕು ಅಂದರೆ ಹೇಳಿ ಹಾಕ್ಸಿ ಕೊಡ್ತೀನಿ

ಒಂದು ಕೆ ಜಿಗೆ ಒಂದು ಅರುವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಕಮ್ಮ ಹಾಂ ಸರಿ ಕಮ್ಮ ನಿಮ್ಗೆ ಯಾವಾಗ ಬೇಕು ಅವಾಗ ಆದರೆ ನಾನು ಸರಿ ರೆಡಿ ಮಾಡ್ಕೊಡ್ತೀನಿ ಕಮ್ಮ ರಸಬಾಳೆಹಣ್ಣಾದ್ರು ಸರಿ ಏಲಕ್ಕಿ ಬಾಳೆಹಣ್ಣಾದ್ರೂ ಸರಿನೇ ಹ್ಞೂ ಸರಿ ಕಮ್ಮ ನಾಳೆ ಅನ್ ನಾಳೆ ಇಲ್ಲಾಂದರೆ ನಾಳಿದ್ದು ಕಳ್ಸ್ತೀವಿ ಬಿಡಿ ಒಂದು ಮೂರು ದಿನ ನಾಲ್ಕು ದಿನ ಇಡ್ಬೋದು ಅಷ್ಟೇ ಹ್ಞೂ ಏಕೆಂದ್ರೆ ನಾವು ಇಲ್ಲೇ ಸ್ವಲ್ಪ ಇದು ಮಾಡಿರ್ತೀವಿ ಬಾಳೆಹಣ್ಣು ಆಗೋಕ್ಕೆ ನಾವು ಯಾವ ಥರ ಇದು ಮಾಡಬೇಕು ಅದನ್ನೇ ಇಲ್ಲೇ ರೆಡಿ ಮಾಡಿದ್ರಿಂದ ನೀವು ತಕೊಂಡು ಹೋದ ಮೇಲೆ ಒಂದು ಎರಡು ದಿನ ಮೂರು ದಿನ ಇಡ್ಬೋದು ಕಮ್ಮಾ ಅಷ್ಟೇ

ಸರಿ ಸರಿ ಸರಿ ಓಕೆ ಹಾಂ ತ್ಯಾಂಕ್ ಯು